ನನ್ನ ಕುಟುಂಬದಲ್ಲಿ ಯಾರಾದರೂ ಅಸ್ವಸ್ಥರಾದರೆ ಅವರಿಗಾಗಿ ನಾನು ಮಾಡುವ ಆಹಾರಗಳೇನೆಂದರೆ ಹಣ್ಣುಗಳ ಜ್ಯೂಸು ಮತ್ತು ರವೆ ಗಂಜಿ ಅಕ್ಕಿ ಗಂಜಿ ಇವೆಲ್ಲವನ್ನೂ ನಾನು ತಯಾರಿಸಿ ಕೊಡುತ್ತೇನೆ ನನ್ನ ತಾಯಿ ಮೊನ್ನೆ ತುಂಬಾ ಅಸ್ವಸ್ಥರಾಗಿದ್ದರು ಅವರು ತುಂಬ ಸುಸ್ತಾಗಿದ್ದರಿಂದ ನಾನು ಅವರಿಗೆ ಊಟ ತಿಂತಾ ಇರಲಿಲ್ಲ ಅದಕ್ಕಾಗಿ ಅವರಿಗೆ ನಾನು ರವೆ ಗಂಜಿ ಅಕ್ಕಿ ಗಂಜಿ ರಾಗಿ ಗಂಜಿ ಹಣ್ಣುಗಳನ್ನು ತಂದು ಹಣ್ಣುಗಳ ಜೂಸನ್ನು ಮಾಡಿ ಕೊಡುತ್ತಿದ್ದೆ ಮತ್ತು ಅನ್ನವನ್ನು ಗಂಜಿ ಗಂಜಿಯಾಗಿ ಮಾಡಿ ಅವರಿಗೆ ಸೇವಿಸಲು ಕೊಡುತ್ತಿದ್ದೆ ನಮ್ಮ ತಾಯಿ ದಿನದಿಂದ ದಿನಕ್ಕೆ ತುಂಬ ಅಸ್ವಸ್ಥರಾಗಿದ್ದರಿಂದ ಅವರಿಗೆ ಬ್ಲೆಡ್ ಇಲ್ಲದಿರುವ ಕಾರಣದಿಂದ ನಾನು ಅವರಿಗೆ ಎಲ್ಲ ಪದಾರ್ಥಗಳನ್ನು ಮಾಡಿ ರಾಗಿ ಗಂಜಿ ಅಕ್ಕಿ ಗಂಜಿ ತರ ತರಕಾರಿಗಳಿಂದ ಗಂಜಿ ಹಣ್ಣುಗಳಿಂದ ಗಂಜಿಯನ್ನು ಮಾಡಿಕೊಟ್ಟು ಅವರನ್ನು ದಿನದಿಂದ ದಿನಕ್ಕೆ ತುಂಬ ಚೇತರಿಸಿಕೊಳ್ಳುವರು ತುಂಬ ಆರೋಗ್ಯದಿಂದ ಈಗ ಇದ್ದಾರೆ ಈಗ ನಮ್ಮ ತಾಯಿ ಮೊದಲಿನಂತೆ ಚೆನ್ನಾಗಿ ಆರೋಗ್ಯದಿಂದ ಇದ್ದಾರೆ ನಾನು ಕೊಟ್ಟ ಮಾಡಿಕೊಟ್ಟ ಆಹಾರವನ್ನು ಸೇವಿಸಿ ಅವರು ಈಗ ಮೊದಲಿನಂತೆ ತುಂಬ ಚೆನ್ನಾಗಿ ಆರೋಗ್ಯಕರವಾಗಿ ಇದ್ದಾರೆ ನಾನು ಹಣ್ಣುಗಳಿಂದ ತಯಾರಿಸಿದ ಆಹಾರವನ್ನು ಕುಡಿದು ನಮ್ಮ ತಾಯಿಯ ಬ್ಲೆಡ್ ಕೂಡ ಇಂಪ್ರೂ ಆಗಿದೆ